ಹಾಂ ಹಲೋ ಹೌದೂ ಹೌದು ನೀವ್ಯಾರು ಹಾಂ ಹಾಂ

ಹೌದಾ ಕೊಬ್ಬರಿಯಾ ನೂರು ರೂಪಾಯಿ ಕೊಡು ಒಂದು ಕೆಜಿ ಹಾಂ ಕೆಜಿಗೆ ನೂರು ರೂಪಾಯಿ ಹಾಂ ಬರೇ ಕೊಬ್ಬರಿ ತಗೊಳೊದಾದರೆ ಹ್ಞೂ ಅರ್ಧ ಬರತ್ತೆ ಅರ್ಧ ಲೀಟ್ರು ಬರತ್ತೆ ಹಾಂ ಅಲ್ಲಿ ಸ್ವಲ್ಪ ವೇಸ್ಟ್ ಎಲ್ಲ ಹೋಗತ್ತೆ ಆಯಿತಾ ಹಾಂ ಹಾಂ ವೇಸ್ಟ್ ಬೇಕಾದರೂ ಹ್ಞೂ ನಿಮಗೆ ವೇಸ್ಟ್ ಬೇಕಾದರೇ ತಗೊಳ್ಕೊಂಡು ಹೋಗ್ಬೋದು ನೀವು ತೆಗ್ದ್ಕೊಂಡು ಹೋಗ್ಬೋದು ನಿಮ್ಮಲ್ಲಿ ದನ ಇದೆಯಾ ದನಕ್ಕೆಲ್ಲ ಹಾಕ್ತಾರೆ ಹಾಂ ಅದಕ್ಕೆಲ್ಲ ಹಾಕ್ತಾರೆ ಅಲ್ಲಾ

ಹೌದು ಹೌದು ಹ್ಞೂ ಅದನ್ನೂ ಬೇಕಾರೆ ನೋಡಿ ಫುಲ್ ತಲೆಗೆ ಹಾಕ್ಬೋದಲ್ಲ ಅದು ಮಾಮುಲಿ ಎಲ್ಲ ಹಾಕ್ತಾರಲ್ಲ ಆಮೇಲೆ ಅಡ್ಗಿಗೆ ಯೂಸ್ ಮಾಡ್ತಿವಿ ನಾವು ಹೆಚ್ಚಾಗಿ ಇಲ್ಲಿ ಸೌತ್ ಕೇನ್ರಾದವರಾ ಹಾಗಾಗಿ ಅಡಿಗೆಗೆ ಎಲ್ಲ ಇದುಕ್ಕು ನಾನು ಅದನ್ನೇ ಯೂಸ್ ಮಾಡ್ತಿ ತೆಂಗಿನೆಣ್ಣೆನೇ ಯೂಸ್ ಮಾಡ್ತಿವಿ ಭಾರಿ ಒಳ್ಳೆಯದು ಮತ್ತು ಹಚ್ಲಿಕ್ಕೆ ಮಸಾಜ್ ಮಾಡ್ಬೋದು ಮಕ್ಕಳಿಗೂ ಹಚ್ತಾರೆ ತಲೆಗೂ ತಂಪು ಮತ್ತು ಅದು ಕೊ ಇದು ಹಾಗೆ ಕೊಬ್ಬಿನ ಅಂಶ ಇದ್ದರೂ ಕೆಟ್ಟದ್ದೆಲ್ಲ ತೆಗೆಯತ್ತೆ ಅಂತ ಇದು ಹಾಂ ಮತ್ತು ಚರ್ಮಕ್ಕೆ ಹೊಳಪು ಬರತ್ತೆ ಹಾಗಾಗಿ ನೀವು ಒಂದು ತಿಂಗಳು ಯೂಸ್ ಮಾಡಿ ನೋಡಿ ಈಗ ಅಡುಗೆಗೂ ಹಾಗೆ ಮತ್ತು ರುಚಿ ಕೂಡ ಜಾಸ್ತಿ ಆಗತ್ತೆ ಇಲ್ಲ ಬನ್ನಿ ಹಾಂ ಸ್ವಲ್ಪ ಅದು ಒಂದು ತಿಂಗಳು ಹಾಗೆ ಎರಡು ತಿಂಗಳು ಹಂಗೆ ಇಡ್ಬೋದು ಅಷ್ಟರಲ್ಲಿ ಖಾಲಿ ಆಗ್ತದೆ ಅಲ್ಲಾ ನಾವು ಒನ್ನೊಂದ ಲೀಟ್ರ್ ಹಾಗೆ ತಂದು ನೀವು ಯೂಸ್ ಮಾಡಿ ಅಡುಗೆಗೆಲ್ಲ ಹಾಕಿದರಲ್ಲ ಆಗತ್ತಲ್ಲ ಹಾಗಾಗಿ ನಾವು ಅಲ್ಲಿ ಕೆಲವೊಮ್ಮೆ ಅದು ವಾಸನೆ ಬರದಿದ್ದಾಗೆ ಪ್ರಿಸರ್ವೇಟಿವ್ ಆಗಿ ನಾವು ಇದು ಹಾಕಿ ಹಾಂ ಇದು ಮಾಡಿ ಹಾಂ ಆಗತ್ತೆ ಒಳ್ಳೆಯದದು ಕೆಲವು ಆಯ್ಲ್ ಎಲ್ಲ ಬಂದಿದೆ ಅಲ್ಲಾ ಅದು ಇದು ವಶು ಬೆಸ್ಟ್ ಇದು ಅಂತ ಅಂತ ನೈಸರ್ಗಿಕವಾಗಿದೆಯಲ್ಲಾ ಹಾಗಾಗಿ ನ್ಯಾಚುರಲ್ ಆಗಿದೆ ಹಾಗಾಗಿ ಹ್ಞೂ ಹಾಂ ಹ್ಞೂ ಒಳ್ಳೆಯದು ಅಂತ ನನ್ನ ಪ್ರಕಾರ ಹಾಂ ನೀವು ಬನ್ನಿ ತೆಗ್ದುಕೊಂಡು ನಾವು ಹಾಂ ಹಾಂ ಹಾಂ ಒಂದು ಹನ್ನೊಂದು ಗಂಟೆಗೆ ಬನ್ನಿ ನಾನು ಮಿಲ್ಲು ತೆಗೆಯೋದು ಅಂದರೆ ಹತ್ತು ಗಂಟೆಗೆ ಬರ್ತಾರೆ ಬರುದು ನಾನು ಹನ್ನೊಂದು ಗಂಟೆ ಆಗ್ತದೆ ನಾಳೆ ಸ್ವಲ್ಪ ಕೆಲಸ ಉಂಟು ಬಂದಾಗ ಇರ್ತಿನಿ ನಾನು ಸಂಜೆ ತನಕ ಇರ್ತಿನಿ ಆಯಿತಾ

ಹಾಂ ರೇಟು ಮುನ್ನೂರು ರೂಪಾಯಿ ಅದೇ ಲೀಟ್ರಿಗೆ ಹಾಂ ಹಾಂ

ಅದಕ್ಕೆ ಕಡಿಮೆ ಮವತ್ತು ರೂಪಾಯಿ ಹಲೋ ಹಲೋ ಮೂವತ್ತು ನೀವು ಕೊಟ್ಟರೆ ನಾ ಮವತ್ತು ರೂಪಾಯಿ ಆಯಿತಾ ಹ್ಞೂ ಮಾಡಿಕೊಟ್ಟಿದಕ್ಕೆ ನೀವು ಕೊಬ್ಬರಿ ತಕೊಂಬಂದರೆ ಹಾಂ ಹ್ಞೂ ಆ ಹಾಂ ಸರ್ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಆಯಿತಾ ನಾ ಇರ್ತೇನೆ ಇಲ್ಲಿ ಹಾಂ ನಮ್ಮದು ಇಲ್ಲಿ ಎಲ್ ಐ ಸಿ ಆಫೀಸ್ ಹತ್ರ ಇದ್ಯಲ್ಲಾ ಅಲ್ಲೇ ಪಕ್ಕದಲ್ಲಿ ಇದೆ ಆಯಿತಾ ಎದುರುಗಡೆ ಒಂದು ಅಲ್ಲೇ ಪಕ್ಕದಲ್ಲಿದೆ ಹಾಂ ಹಾಂ ಹಾಂ ಸರಿ